ಕೃಷಿ ಕೃಷಿಯೆಂದರೆ ತುಂಬ ಇಷ್ಟವಾಗುತ್ತದೆ ಏಕೆಂದರೆ ಅಲ್ಲಿನ ವಾತಾವರಣವೂ ಸಹ ಸುಂದರವಾಗಿರುತ್ತದೆ ಅಲ್ಲಿ ನಾವೂ ಸಹ ಹೋಗಿ ಕೆಲಸ ಮಾಡಿ ಬೆಳೆಗಳನ್ನು ಬೆಳೆಯಬಹುದು ನಮಗೆ ಇಷ್ಟವಾದ ಬೆಳೆಗಳನ್ನು ಬೆಳೆಯುವ ಮೂಲಕ ಪೌಷ್ಟಿಕಾಂಶವೂ ಸಹ ಹೆಚ್ಚಾಗುತ್ತದೆ ಅಲ್ಲಿನ ಬೆಳೆಗಳು ಸಹ ಹೆಚ್ಚು ಹೆಚ್ಚಾಗಿ ಉತ್ಪತ್ತಿ ಮಾಡ್ಕೋಬೋದು ರಾಸಾಯನಿಕ ರಬ್ಬ ರಸ ಕ್ ಗೊಬ್ಬರಗಳ ಮೂಲಕ ಅಲ್ಲಿ ಬೆಳೆಗಳು ಸಹ ಹೆಚ್ಚು ಇಳುವರಿಯಾಗಿ ಮಾಡ್ಕೋಬಹುದು ನಮಗೆ ಇಷ್ಟವಾಗಿ ನಮಗೆ ಖುಷಿ ಖುಷಿಯಾಗಿ ಅಲ್ಲಿ ಕೆಲಸ ಮಾಡಲು ಇಷ್ಟವಾಗುತ್ತದೆ ಏಕೆಂದರೆ ಬೇರೆ ಒಬ್ಬರಿಗಾಗಿ ಹೋಗಿ ಕೆಲಸ ಮಾಡುವ ಬದಲು ನಮ್ಮ ತೋಟದಲ್ಲೇ ನಾವೇ ಬೆಳೆದು ಕೃಷಿಯನ್ನು ಬೆಳೆದು ಉತ್ಪತ್ತಿ ಮಾಡಿಕೊಂಡರೆ ನಮಗೆ ಸಂತೋಷ ನೀಡುತ್ತದೆ ಅಲ್ಲಿನ ವಾತಾವರಣವೂ ಸಹ ಸುಂದರವಾಗಿರುತ್ತದೆ ಅದಕ್ಕಾಗಿ ಅಲ್ಲಿ ಕೆಲಸ ಮಾಡಲು ಇಷ್ಟಪಟ್ಟು ನಾವೇ ಸಹ ಅಲ್ಲಿ ಹೋಗಿ ಮಾಡ್ತೀವಿ